ಅಯ್ಯೋ ನೀವು ಅನ್ಕೊಂಡಿರ್ಬೋದು ಇವ್ಳು ಹುಡ್ಗಿ ಅಲ್ಲವಾ ಅದಕ್ಕೆ ದಿನಾಲೂ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಇವಳೇ ಮಾಡೋದು ಅಂತ ಮನೆಯಲ್ಲಿ ಕೆಲಸನಾ ಆದರೆ ನಮ್ಮ ಮನೆಯಲ್ಲಿ ಹಂಗಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಕೆಲ್ಸನೂ ನಮ್ಮ ಅಮ್ಮನೇ ಮಾಡೋದು ಒಂಒಂದು ಸಲ ನಾನು ಕೆಲಸ ಮಾಡ್ತಾಯಿರ್ತೀನಿ ಮಾಡಬೇಕಾದ್ರೆಲ್ಲಾ ನಮ್ಮ ಅಮ್ಮ ಹತ್ರ ಬೈಸ್ಕೊತಾ ಇರ್ತೀನಿ ಯಾಕೆ ಗೊತ್ತಾ ಸೊಂಟ ಬಗ್ಗಿಸಿ ಕೆಲಸ ಮಾಡೋಲ್ಲ ಅಂತಂದುಬಿಟ್ಟು ನಮ್ಮ ಅಮ್ಮ ಯಾವಾಗಲೂ ಬೈತಾನೇ ಇರ್ತಾರೆ ಒಂದೊಂದು ಸರಿ ನಾನು ಮಾಡೊ ಕೆಲ್ಸ ನೋಡೊಕಾಗ್ದಲೆ ನಮ್ಮ ಅಮ್ಮ ಬಂದುಬಿಟ್ಟು ಹೇಳ್ತಾಯಿರ್ತಾರೆ ನೀನ್ ನೀನು ಮಾಡೋ ಕೆಲ್ಸ ನನ್ನ ಕಣ್ಣಲ್ಲಿ ನೋಡೋಕಾಗ್ತಿಲ್ಲ ಕೊಡು ನಾನೇ ಮಾಡ್ತೀನಿ ನೀನು ಮಾಡೋದರಿಂದ ಏನು ಸುಚ್ ಸ್ವಚ್ಛ ಆಗೋಲ್ಲ ಅಂತಂದುಬಿಟ್ಟು ಹಸುವಿನ ಸಗಣಿ ನಮ್ಮ ಮನೆಯಲ್ಲಿ ಸಾರ್ಸೋಲ್ಲ ನಮ್ಮ ಅಮ್ಮ ಹೇಳ್ತಾಯಿದ್ದರು ಅವರ ಅವರ ಮನೆಯಲ್ಲಿ ಹಸುವಿನ ಸಗಣಿ ತಂದು ಅದ್ರಿನ್ ಅದನ್ನು ನೀರಲ್ಲಿ ಕಲಸಿ ಮನೆ ತುಂಬ ಸಾರಿಸ್ತಾ ಇದ್ದರಂತೆ ಯಾಕೆ ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೇದು ಮಾಡುತ್ತಂತೆ ನಮ್ಮ ಅಜ್ಜಿಯವ್ರೆಲ್ಲಾ ಅದನ್ನೆಲ್ಲ ಉಪ್ಯೋಗಿಸ್ತಾ ಇದ್ದರಂತೆ ಹೀಗಂತ ನಮ್ಮ ಅಮ್ಮ ಹೇಳಿದ್ರು ಅಷ್ಟೇ ನನಗೆ ತುಂಬ ಇದ್ರ ಬಗ್ಗೆ ಗೊತ್ತಿಲ್ಲ